ಹಲೋ ಕಾರ್ತಿಕ್ ನನಗೆ ಇವತ್ತು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಲಿಕ್ಕೆ ಇದೆ ನನಗೆ ಒಂದು ಓಲಾ ಅಥವಾ ಉಬರಲ್ಲಿ ನನಗೆ ಬುಕ್ ಮಾಡಲಿಕ್ಕೆ ಆಗಬಹುದಾ ಅಥವಾ ನಿನಗೆ ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂದರೆ ರೇಟಿಂಗೆಲ್ಲ ನೋಡಿಬಿಟ್ಟು ಹೇಗೆ ಅದನ್ನು ಬುಕ್ ಮಾಡೋದು ಅಂತ ಏನಾದರೂ ನಿನಗೆ ಅದರ ಬಗ್ಗೆ ಗೊತ್ತುಂಟಾ ಏನಾದರೂ ಐಡಿಯಾ ಉಂಟಾ ಅಂತ ನನಗೆ ಸ್ವಲ್ಪ ಹೇಳಬಹುದಾ ನಾವು ಯಾವ ರೀತಿ ಅವರ ರೇಟಿಂಗನ್ನು ನೋಡಿಬಿಟ್ಟು ಅವರ ಸೇವೆಯನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಅವರು ಅವರ ಬಗ್ಗೆ ಒಳ್ಳೆ ನನಗೆ ಒಂದು ನಂಬರ್ ಸಿಕ್ಕಿತು ಅವರ ಬಗ್ಗೆ ಒಳ್ಳೆಯ ರೇಟಿಂಗ್ ಇದೆ ಆದರೆ ನನಗೆ ಅವರನ್ನು ಅವರ ಸೇವೆಯನ್ನು ಬುಕ್ ಮಾಡಬೇಕಾ ಬೇಡವಾ ಅಂತ ತಿಳಿತಾ ಇಲ್ಲ ಅದಕ್ಕೆ ನೀನು ನನಗೆ ಸ್ವಲ್ಪ ಒಂದು ಮಾರ್ಗದರ್ಶನವನ್ನು ನೀಡ್ತೀಯಾ ಆಯಿತು ಥ್ಯಾಂಕ್ ಯು